ಭಾರತದ ರಾಜಕೀಯ ಪಕ್ಷದಲ್ಲಿ ಎಲ್ಲರೂ ಪಕ್ಷಗಳನ್ನು ಕಟ್ತಾರೆ ಆದರೆ ಎಲ್ಲರೂ ಭಾರತಕ್ಕೆ ಒಳ್ಳೆದನ್ ಮಾಡಬೇಕು ಅನ್ಕೊತಾರೆ ಆದರೆ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಒಂದೊಂದು ಥರ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಇವಾಗ ಒಬ್ಬರು ಚೆನ್ನಾಗಿ ಮಾಡಬೇಕು ಅನ್ಕೊತಾರೆ ಒಬ್ಬರು ಎ ಬಡವರನ್ನ ಚೆನ್ನಾಗಿ ಮಾಡ್ಬೇಕು ಅನ್ಕೊತಾರೆ ಒಬ್ಬರು ಶ್ರೀಮಂತರನ್ನ ಇನ್ನೂ ರಿಚೆಸ್ಟ್ ಪರ್ಸನ್ ಇನ್ನೂ ರಿಚ್ ಮಾಡ್ಬೇಕು ಅನ್ಕೊತಾರೆ ಆ ಥರ ಒಬ್ಬೊಬ್ಬರು ಪಕ್ಷ ಪಕ್ಷನ ಕಟ್ಟಿದಾರೆ ಅಂದರೆ ಒಬ್ಬರಿಗೆ ಒಂದೊಂದು ಥರದ ರೀತಿಯ ಅಭಿಪ್ರಾಯಗಳಿರ್ತವೆ ನಾವು ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರದಲ್ಲಿದ್ದೀವಲ್ವಾ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ರೂಲ್ಸ್ ಅಂಡ್ ರೇಗ್ಯುಲೇಷನ್ಸನ್ನ ಫಾಲೋ ಮಾಡಬೇಕಾಗುತ್ತೆ ಎಲ್ಲರು ಸಮಾನರು ರಿಚ್ಚೆಶ್ಟ್ ಶ್ರೀಮಂತರು ಅಂದರೆ ಅವ್ರಿಗೇ ಒಂದು ರೀತಿಯ ಗೌರವ ಮರ್ಯಾದೆ ಕೊಡೋದು ಬಡವ್ರಂದ್ರೆ ಅವ್ರಿಗೇ ಒಂದು ರೀತಿಯ ಗೌರವ ಮರ್ಯಾದೆ ಕೊಡೋದು ಆ ಥರ ಇರಬಾರ್ದು ಪ್ರಜಾಪ್ರಭುತ್ವ ಅಂದರೆ ಅವರು ಪಕ್ಷ ಕಟ್ತಿದಾರೆ ಅಂದರೆ ಅವ್ರು ಎಲ್ಲಾರೂ ಒಂದೇ ಎಲ್ಲಾರ್ಗೂ ಒಂದೇ ರೀತಿಯ ವಾಗಿ ನೋಡ್ಕೊಂಡು ಹೋಗಬೇಕು ಇವಾಗ ಎಲ್ಲರ್ನೂ ಸಮಾನವಾಗಿ ನೋಡ್ಕೋಳೋ ರೆಸ್ಪಾನ್ಸಿಬಿಲಿಟಿ ಅವ್ರಿಗಿರುತ್ತೆ ಎಲ್ಲಾರ್ನು ಒಂದೇ ಥರ ನೋಡ್ಕೋಬೇಕು ನನ್ನ ಮೆಚ್ಚಿನ ರಾಜಕೀಯ ನಾಯಕರು ಅಂದರೆ ಮೋದಿ ಅಂತ ಹೇಳ್ಬೌದು ಅಬ್ದುಲ್ ಕಲಾಂ ಅಂತ ಹೇಳ್ಬೌದು ಮತ್ತು ಅವರನ್ನ ಭೇಟಿ ಆಗಲ್ ನನ್ಗೆ ಅವಕಾಶ ಸಿಕ್ಕರೆ ನಾನು ಅವ್ರಿಗೆ ಒಂದೇ ಕೇಳ್ತೀನಿ ಇವಾಗ ಎಸ್ ಸಿ ಎಸ್ ಟಿ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಅವ್ರಿಗೇ ಆದಂಥ ಒಂದು ಫೆಸಿಲಿಟೀಸ್ ಇದೆ ಮತ್ತು ಓ ಬಿ ಸಿ ಲಿಂಗಾಯತ್ರು ದೊಡ್ದು ದೊಡ್ಡ ಜಾತಿಯವ್ರಿಗೇ ಒಂದು ರೂಲ್ಸ್ ಅಂಡ್ ರೇಗುಲೇಷನ್ಸ್ ಇದೆ ಈ ಥರ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಇದು ನಾನು ಅವರ ಹತ್ರ ಮಾತಾಡ್ತೀನಿ ಇದು ತೆಗೆದು ಬಿಟ್ಟರೆ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ ಎಲ್ಲರ್ಗೂ ಸಮಾನವಾಗಿ ನೋಡ್ಕೋಬೇಕ್ ನೋಡಿಕೊಂಡ್ರೆ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ ಈ ಥರ ರೂಲ್ಸ್ ಎಲ್ಲ ತೆಗೆದು ಬಿಟ್ರೆನ ನಮ್ಮದು ಪ್ರಜಾಪ್ರಭುತ್ವ ಚೆನ್ನಾಗಿ ಇರುತ್ತೆ ಪ್ರಜಾಪ್ರಭುತ್ವ ರಾಜ್ಯ ರಾಷ್ಟ್ರ ಅಂತ ಹೇಳ್ತೀವಿ ಆದರೆ ನಾವು ಪ್ರಜಾಪ್ರಭುತ್ವವಾಗಿ ನಡ್ಕೊತಾನೇ ಇಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸನ್ನ ಫಾಲೋ ಮಾಡ್ತಾ ಇದ್ದೀವಿ ಮತ್ತೆ ಅವ್ರಿಗೆ ಈ ಥರ ನಮಗೆ ಈ ಥರ ಭಿನ್ನಾಭಿಪ್ರಾಯಗಳನ್ನು ನೋಡ್ತಾ ಇದ್ದೀವಿ ಎಲ್ಲರೂ ಸಮಾನವಾಗಿ ಇದ್ದರೆ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ